ಹಲೋ ಹಾಂ ಹೇಳಿ ಹೌದು ನೀವು ಯಾರು ಹಾಂ ಹೇಳಿ ಏನಾಗಬೇಕಿತ್ತು

ನೀವು ಊಟ ಸರಿಯಾಗಿ ಮಾಡ್ತಾ ಇದ್ದೀರಾ

ಹ್ಞೂ ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀರಾ

ಹ್ಞೂ ಆಸ್ಪತ್ರಿಗೆ ಬನ್ರಿ ಹ್ಞೂ ಚೆಕಪ್ ಮಾಡಿ

ಹ್ಞೂ ನಾಡ್ದು ಬನ್ರಿ

ಹ್ಞೂ ಮಾಡಿಸ್ರಿ ಹ್ಞೂ ಆಸ್ಪತ್ರೆ ಪಕ್ಕದಾಗೆ ಇದೆ ನಾಲ್ಕು ಗಂಟೆ ತನ್ಕನು ಇರ್ತಾರೆ

ಶನಿವಾರ ಇರುತ್ತೆ ಭಾನುವಾರ ರಜೆ ಇರುತ್ತೆ ನೀವು ಶನಿವಾರ ಬರ್ಬೋದು

ಒಟ್ಟು ನಾಲ್ಕು ಗಂಟೆ ಒಳಗೆ ಬನ್ರಿ

ಹ್ಞೂ ಖಾಲಿ ಆದಮೇಲೆ ಬನ್ರಿ

ಹ್ಞೂ ಓಕೆ